ನಮಸ್ಕಾರ ನನ್ನ ಹೆಸರು ಸಂದೀಪ್ ನಾನು ಮೂಲತಃ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ವಾಸಿಸ್ತಿದ್ದೇನೆ ನನ್ನದು ಫಿಶಿಂಗ್ ಎಲ್ಲ ಮಾಡ್ತೀವಿ ನಾವು ಕೆಲಸ ವೃತ್ತಿ ಕೆಲವ್ರದ್ದು ಅಲ್ಲಿ ನಾವು ಬೋಟಿಂಗ್ನಲ್ಲಿ ಹೋಗ್ತೇವೆ ಅಲ್ಲಿ ಮೀನುಗಳ ಒಳ್ಳೆ ಸಂಪಾದನೆ ಇದ್ದರೆ ನಮಗೆ ಒಂದು ತುಂಬ ಒಂದು ವಾತಾವರಣ ಸಿಗ್ತದೆ ಮನೆಯಲ್ಲಿ ಖುಷಿ ಸಿಗ್ತದೆ ಹಾಗೆಯೇ ನಾವು ಫಿಶಿಂಗ್ ಮಾಡುವಾಗ ಮಳೆಗಾಲದಲ್ಲಿ ತುಂಬ ಕಷ್ಟವಾಗುತ್ತದೆ ಮಳೆ ಬರುವಾಗ ಫಿಶಿಂಗೆಲ್ಲ ಕಷ್ಟ ಆಗ್ತದೆ ನಮ್ಮ ಎಲ್ಲ ಮೀನುಗಾರರು ಒಟ್ಟಾಗಿ ಒಂದು ಮಜಾ ತರ್ತದೆ ಅದೊಂದು ಸಂಪಾದನೆ ಒಳ್ಳೆ ಆದರೆ ತುಂಬ ಒಂದು ಇಷ್ಟ ಆಗ್ತದೆ ನಮ್ಮ ಒಂದು ಖುಷಿಯಲ್ಲಿ ಒಳ್ಳೆ ಜನಗಳು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಮತ್ತೆ ನಮ್ಮ ಎಲ್ಲ ಒಂದು ಕಾರ್ಯಗಳಿಗೆ ಮೀನುಗಾರಿಕೆಯಲ್ಲಿ ಒಳ್ಳೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮಳೆಗಾಲದಲ್ಲೆಲ್ಲ ಈಗ ಮಳೆ ಎಲ್ಲ ತುಂಬ ಇದೆ ಈಗ ಮಳೆಗಾಲಕ್ಕೆ ಎಲ್ಲ ನಮ್ಮದು ಇಲ್ಲಿ ನೆರೆಯೆಲ್ಲ ಬಂದಾಗ ಫಿಶಿಂಗಿಗೆ ತುಂಬ ಕಷ್ಟ ಆಗ್ತದೆ ಮರೆಯಲ್ಲಿ ಮತ್ತು ನಾವು ಮಲೆಗಾಲಕ್ಕೆಲ್ಲ ಈ ಕೈ ರಂಪಣಿ ಅಂತ ಬರ್ತದೆ ಅದು ಸ್ಥಳೀಯ ಇಲ್ಲಿ ಅಲೆಗಳು ಇರ್ತಾವಲ್ಲ ಅಲ್ಲೆಲ್ಲ ನಾವು ಮಾಡ್ತೇವೆ ಫಿಶಿಂಗೆಲ್ಲ ಮತ್ತು ಅಲ್ಲಿ ಅದರಲ್ಲೂ ಆದರೆ ಆಗ್ತದೆ ಇಲ್ಲ ಅಂದ್ರೆ ಇಲ್ಲ ಏನಿರೋದಿಲ್ಲ ಅದು ರಫ್ಫು ಕಡಲ ಅದು ಅಬ್ಬರಕ್ಕೆಲ್ಲ ನಮಗೆ ಆಗುವುದಿಲ್ಲ ಮತ್ತು ನಮ್ಮದು ಫಿಶ್ಶಿಂಗಲ್ಲೆಂದ್ರೆ ದಿನಕ್ಕೆಂದು ಅದರಲ್ಲಿ ಒಂದು ಐನೂರರಿಂದ ಒಂದು ಸಾವಿರದೊಳಗೆ ದುಡಿತೇವೆ ನಾವು ಮತ್ತು ಹಾಗೇನು ಇದರಲ್ಲಿ ಕಷ್ಟ ಏನಿಲ್ಲ ಮಳೆ ಎಲ್ಲ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನಾವು ನೆನೆದ್ಕೊಂಡೇ ಮಾಡಬೇಕು ಆ ಕೆಲಸಗಳನ್ನು ಮತ್ತು ಅದ್ರಲ್ಲಿ ವಿಶೇಷ ಏನೆಂದರೆ ಒಮ್ಮೆ ಮೀನುಗಳು ಒಮ್ಮೆ ಒಳ್ಳೆ ಬೀಳ್ತದೆ ಮತ್ತು ಒಮ್ಮೊಮ್ಮೆ ಬೀಳುವುದಿಲ್ಲ ಆಗ ಬೇಸರ ಆಗ್ತದೆ ಮತ್ತೆ ಅದೊಂದು ಮೀನು ಹಿಡಿಯುವ ಒಂದು ಎಲ್ಲ ಕಡೆ ಇಲ್ಲ ಅದು ಇಲ್ಲಿ ಇಲ್ಲಿ ಎಲ್ಲ ಮಾತ್ರ ಮಾಡ್ತಾರೆ ಇಲ್ಲಿ ಉಡುಪಿ ಮಲ್ಪೆ ಪಡುಬಿದ್ರೆಯಲ್ಲೆಲ್ಲ ಮತ್ತು ಹಾಗೆಯೇ ನಮ್ಮದು ಅದರಲ್ಲಿ ಇದು ಬರ್ತದೆ ಸೀಸನಲ್ಲಿ ಇದು ಬರ್ತದೆ ನಮ್ಮದು ಏನಂತಾರೆ ಎಟ್ಟಿಗಳು ಅದೆಲ್ಲ ಒಳ್ಳೆ ಇದು ಮಾಡ್ತದೆ ಒಳ್ಳೆಯ ರೇಟಿಗೆ ಹೋಗ್ತದೆ ಅದು ಮತ್ತೆ ನಮ್ಮದು ಬೋಟಿಗೆಲ್ಲ ಹೋದಾಗ ಅಲ್ಲಿ ನಮಗೆ ಅಲ್ಲೇ ಊಟ ತಿಂಡಿ ಎಲ್ಲ ಅಲ್ಲೇ ಒಂದೊಂದು ವಾರ ಅಲ್ಲೇ ಇರ್ತೀವಿ ಅಲ್ಲಿ ಬರ್ವಾಗ ಹದಿನೈದು ದಿನ ಆಗ್ತದೆ ಒಂದು ವಾರ ಆಗುತ್ತೆ ಒಳ್ಳೆ ಫಿಶಿಂಗ್ ಆಗ್ತದೆ ಮತ್ತು ಅಲ್ಲೇ ನಮಗೆ ಊಟ ಅಲ್ಲೇ ನಮ್ಮದು ಊಟ ಚಾರ ಎಲ್ಲ ಅಲ್ಲೇ ಮಾಡ್ತೀವಿ ನಾವು ನಮ್ಮದು ಅಲ್ಲಿ ಅಂದರೆ ಫಿಶಿಂಗಲ್ಲಿ ನಮ್ಮದು ತುಂಬ ಒಂದು ಇದೆಂದರೆ ಬಂಗುಡೆಯೆಲ್ಲ ಸಿಕ್ಕಿದರೆ ತುಂಬ ರೇಟ್ಗೆ ಹೋಗುತ್ತೆ ಮತ್ತು ಮೀನುಗಳು ಏಡಿಗಳು ಬೋಡ್ ದೊಡ್ಡ ದೊಡ್ದು ಏಡಿಗಳು ಸಿಗ್ತವೆ ಅದೊಳ್ಳೆ ಒಳ್ಳೆ ಇದು ಮಾಡ್ತದೆ ನಮ್ಮದು ಒಂದು ಮತ್ತೆ ಒಂದು ಫಿಶಿಂಗಲ್ಲೆಲ್ಲ ತುಂಬ ಹೆದರಿಕೆ ಇರ್ತದೆ ಅಲ್ಲಿ ದೊಡ್ದೊಡ್ಡ ಆಲೆಗಳು ಬರ್ತವೆ ಮತ್ತು ಅಲ್ಲಿ ನಮ್ಮದೆಲ್ಲ ಇದಿರ್ತದೆ ತುಜ್ಜಿಗಳು ತುಜ್ಜಿಗಳ್ದು ಮೇಗಲೆ ಎಲ್ಲ ಅಂಟಿದ್ದರೆ ತುಂಬ ತುರಿಸೋದು ಅನುಭವ ಅಂದರೆ ಅದು ತುಂಬ ಕಷ್ಟ ಇದೆ ಆದರೂ ಹೋಗ್ತೀವಿ ಈಗ ಮಳೆಗಾಲಕ್ಕೆಲ್ಲ ಫಿಶಿಂಗ್ ಇರೋಲ್ಲ ಬೋಟಿಗೆ ಹೋಗುವುದಿಲ್ಲ ಅಂದರೆ ತುಂಬ ಹಬ್ಬ ಇರುತ್ತಾ ಅಬ್ಬರ ಇರ್ತವೆ ಸಮುದ್ರಗಳು ಮತ್ತೆ ಸಮುದ್ರಗಳಲ್ಲಿ ಹೋಗಲಿಕ್ಕಾಗೋಲ್ಲ ಮತ್ತು ಇಲ್ಲಿ ನಾಡೋ ದೋಣಿ ಅಂತ ಬರ್ತದೆ ಅದಕ್ಕೆ ಹೋಗ್ತೀವಿ ಒಂದೂ ಒಂದೆರ್ಡು ತಿಂಗಳು ಆಗೋಲ್ಲ ಒಳ್ಳೆಯ ಫಿಶಿಂಗ್ ಬರ್ತದೆ ಮತ್ತು ನಮ್ಮದು ಅದರಲ್ಲಿ ಜೋಡಿ ಅಂಥೇಳ್ತೇವೆ ಎರರಡು ದೋಣಿಗಳು ಒಟ್ಟಿಗೆ ಹೋಗೋದು ಅದರಲ್ಲಿ ತುಂಬ ಮೀನುಗಳು ಅದರಲ್ಲೊಳ್ಳೆ ಸಂಪಾದನೆ ಆಗ್ತವೆ ಮತ್ತು ನಮ್ಮದು ಒಳ್ಳೆಯ ಇದು ಅವಕಾಶಗಳಲ್ಲೂ ಸಿಗ್ತಾವೆ ಅದರಲ್ಲೆಲ್ಲ ಹೌದು ಮತ್ತು ನಮ್ಮದು ನಾವು ಮತ್ತೆ ಕೈ ರಂಪಣಿಗೆಲ್ಲ ಹೋಗ್ತೇವೆ ಅದರಲ್ಲಿ ಒಳ್ಳೆಯ ಮೀನುಗಳು ಮತ್ತು ಇದು ಯಾವ್ದಾರು ಬಂದರೆ ಆಪ್ಷನ್ ಎಲ್ಲ ಸಿಗ್ತದೆ ಅನುಭವ ಬೇಕು ಮಾತ್ರ ಅದರಲ್ಲಿ ತುಂಬ ಕಷ್ಟ ಆಗ್ತದೆ ಏನು ಮಾಡೋದು ದುಡಿಬೇಕು ದುಡಿ ದೆಲ್ಲ ಮಾಡಿ ಹೊಟ್ಟೆ ತುಂಬಿಸಿತು ಈಗ ಮಾಡಿದ್ದು ಬಂತು ಅಂತ ಮಾಡೋದು ಮಾಡೋದು ಮತ್ತೇನಿಲ್ಲ ವಿಶೇಷ ಏನೆಂದರೆ ನಮ್ಮದು ಸೀಸನಿಗೆ ಒಂದು ಬೇಸಿಗೆಗಾಲಕ್ಕೆ ಹೋದರೆ ಒಳ್ಳೆ ಸಂಪಾದನೆ ಎಲ್ಲ ಬರ್ತದೆ ಆದರೆ ರೇಟ್ ಇರೋಲ್ಲ ಮೀನು ಮಸ್ತ್ ಸಿಕ್ಕು ತುಂಬ ಸಿಗ್ತದೆ ಮೀನುಗಳು ಆದರೆ ಮಳೆಗಾಲಕ್ಕೆ ಸ್ವಲ್ಪ ಮೀನಾದ್ರೂ ಸುಂಬ ರೇಟ್ಗಳಲ್ಲಿ ಸಿಗ್ತವೆ ಅಂದರೆ ಮೀನುಗಳು ಇರುವುದಿಲ್ಲಲ್ಲ ಫ್ರೆಶ್ ಇರ್ತದೆ ಇದು ಆದರೆ ಹದಿನೈದು ದಿವಸದ ಮೀನೆಲ್ಲ ತಗೊಂಡ್ಬರೋದು ಪರ್ಸಿಂಗ್ ಹೋದರೆ ಇದು ಒಳ್ಳೆ ಇದು ಮಾಡಿದ್ದಾರೆ ಅದನ್ನೆಲ್ಲ ಅಂದು ಹಾಗೆ ಮೀನುಗಳನ್ನೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ತಿನ್ನು ಮೀನು ನಿಮಗೆ ನಮ್ಮ ನಮ್ಮ ಕಡೆ ಮಂಗಳೂರು ಮೀನೆಲ್ಲ ಒಳ್ಳೆ ಇದು ಮಾಡ್ತದೆ ಮಂಗಳೂರಲ್ಲಿ ಮೀನು ಉಡುಪಿಯಲ್ಲಿ ತುಂಬ ನಮ್ಗೆ ಸ್ನೇಹಿತರೆಲ್ಲ ಬರ್ತಾರೆ ಮೀನು ತಗೊಂಡೋಗೋಕ್ಕೆ ಹಣ ಕೊಡದೆ ತಗೊಂಡು ಹೋಗ್ತಾರೆ